ರನ್ನಿಂಗ್ ಓಡುವಾಗ ಕಾಲು ಜಾರಿ ಬೀಳುದ್ರಿಂದಾಗಿ ಗಾಯಗಳಾಗುತ್ತವೆ ಮತ್ತು ಅಥವಾ ಕಾಲುಗಳು ತೊಡರಾಗಿ ಬೀಳೋದರಿಂದ ಗಾಯಗಳಾಗುತ್ತವೆ ಕಾಲುಗಳಿಗೆ ಹರ್ಳು ನೆಡುವುದರಿಂದ ಗಾಯಗಳು ತುಂಬ ಆಗುತ್ತವೆ ಅವುಗಳನ್ನು ವಾಸಿ ಮಾಡಿಕೊಳ್ಳಬೇಕಾದ ಅಂದರೆ ಅವ್ಗಳಿಗೆ ದವಾಖಾನೆಗಳಿಂದ ತೋರ್ಸುವುದರಿಂದಾಗಿ ಅಥವಾ ಮನೆಮದ್ದಲ್ಲೇ ವಾಸಿ ಮಾಡಿಕೊಳ್ಳಬಹುದು ಅವ್ಗಳಿಗೆ ಗಾಯಗಳನ್ನು ತೊಳೆದು ಚೆನ್ನಾಗಿ ತೊಳೆದು ಅವುಗಳನ್ನು ಔಷಧಿಗಳನ್ನು ಹಾಕಿ ಮತ್ತು ಅವುಗಳಿಗೆ ಬ್ಯಾಂಡೇಜ್ ಸುತ್ತುವುದರಿಂದ ಗಾಯಗಳನ್ನು ಮಾಯಿಸಿಕೊಳ್ಳಬಹುದು ಗಾಯಗಳು ಮಾಯ ಮಾಯಲು ತುಂಬ ಟೈಮನ್ನು ತೊಗೊಳದು ತೆಗೆದುಕೊಳ್ಳುತ್ತದೆ ಹಾಗಾಗಿ ನಾನು ರೆಸ್ಟ್ ಮಾಡಬೇಕಾಗುತ್ತದೆ ಗಾಯ ರೆಸ್ಟ್ ಮಾಡುವುದರಿಂದ ಗಾಯಗಳು ಜಲ್ದಿ ಮಾಯುತ್ತವೆ ಆದರೆ ಗಾಯಗಳು ಮಾಯುವುದರಿಂದ ನಾನು ಪುನಃ ರನ್ನಿಂಗನ್ನು ಓಡಲು ಸಾಧ್ಯವಾಗುತ್ತದೆ ಇಲ್ಲವಾದರೆ ರನ್ನಿಂಗನ್ನು ಅಲ್ಲಿಗೆ ಅರ್ಧಕ್ಕೇ ನಿಲ್ಲಿಸಬೇಕಾಗುತ್ತದೆ ರನ್ನಿಂಗನ್ನು ಪೂರ್ಣಗೊಳಿಸಬೇಕಾದರೆ ನಾನು ಗಾಯಗಳನ್ನು ಬೇಗ ಬೇಗನೆ ಮಾಯಿಸಿಕೊಳ್ಳಬೇಕಾಗುತ್ತದೆ ಅವುಗಳು ಮಾಯದಿದ್ದರೆ ರನ್ನಿಂಗ್ ಓಡಲು ನನಗೆ ಸಾಧ್ಯವಾಗುವುದಿಲ್ಲ ಆದ್ದರಿಂದ ಗಾಯಗಳನ್ನು ನಾನು ಆದ ಎಷ್ಟು ಬೇಗ ಆಗುತ್ತದೆ ಅಷ್ಟು ಬೇಗ ಗಾಯಗಳನ್ನು ಮಾಯಿಸಿಕೊಳ್ಳಬೇಕಾಗುತ್ತದೆ